ಜೀವನದಲ್ಲಿ ಶಿಕ್ಷಣ ಬಹಳ ಮುಖ್ಯ ಅದು ನಮ್ಮಲ್ಲಿ ಒಂದು ಧೈರ್ಯವನ್ನು ತುಂಬುತ್ತದೆ ಯಾವುದೇ ಜಾಗದಲ್ಲಿ ಹೋದರೂ ಕೂಡ ನಾವು ನಿರ್ಭಯವಾಗಿ ಜೀವನ ನಡೆಸ್ತೀವಿ ಅನ್ನೋ ಒಂದು ಭರವಸೆಯನ್ನು ಮೂಡಿಸುತ್ತೆ ಆದರೆ ಶಿಕ್ಷಿತರಿಗೆ ಇನ್ನೊಬ್ಬರ ಮೇಲೆ ಅವಲಂಬಿತರಾಗಿರ್ತಾರೆ ಪ್ರತಿಯೊಂದು ವಿಷಯಗಳಲ್ಲೂ ಅವರಿಗೆ ಆ ಧೈರ್ಯ ತುಂಬಿರುತ್ತೆ ಹಾಗಾಗಿ ಅವರು ಪ್ರತಿಯೊಂದು ವಿಷಯಾನು ಮಿಸ್ ಮಾಡ್ಕೊತಾರೆ ಹೇಗಂದರೆ ಒಂದು ಸಾಮಾಜಿಕ ಬದುಕಿನಲ್ಲಿ ವ್ಯವಹಾರ ಮಾಡಬೇಕಾದ್ರು ಕೂಡ ಒಂದಿಬ್ಬರು ಶಿಕ್ಷಕರು ವರ್ತಿಸುವಾಗ ಶಿಕ್ಷಕರು ಹಾಗೇನೆ ಬಾಯಿ ನೋಡ್ಕೋತಾ ಬಾಯಿ ತೆಕ್ಕೋತಾ ಕೂತಿರ್ಬೇಕಾಗತ್ತೆ ಅವ್ರಿಗೆ ಆ ವಿಷಯಗಳಲ್ಲಿ ಆಸಕ್ತಿ ಕಡಿಮೆ ಆಗತ್ತೆ ಏಕಂದರೆ ಅವ್ರಿಗೆ ತಿಳುವಳಿಕೆ ಇಲ್ಲದೆ ಇರೋವಂಥ ಕಾರಣ ಸೊ ಹೀಗಾಗಿ ಅವರು ಪ್ರತಿಯೊಂದು ವಿಷಯದಲ್ಲೂ ಹಿಂದೆ ಉಳೀತಾ ಹೋಗಿ ಜೀವನದಲ್ಲಿ ಆಸಕ್ತಿಯನ್ನ ಕಳೆದುಕೋತಾರೆ ಬಹುಶಃ ಬಹುಶಃ ಯಾಂತ್ರಿಕವಾದಂಥ ಒಂದು ಬದುಕನ್ನು ಬದುಕ್ತಾರೆ ಅಂತ ಹೇಳ್ಬೋದು ಹಾಗಾಗಿ ಶಿಕ್ಷಣ ಬದುಕಿನಲ್ಲಿ ತುಂಬಾ ಅವಶ್ಯಕವಾಗಿ ಬೇಕಾಗುತ್ತದೆ ಅನ್ನೋದು ಅಂತ ಹೇಳ್ಬೋದು